ಹಲೋ ನಮಸ್ತೆ ಡಾಕ್ಟರ್ ಸರ್ ನನ್ನ ಮೇಡಮ್ ನನ್ನ ಹೆಸ್ರು ಜಲಜ ಅಂತ

ನಾನು ನಿಮತ್ತಿರನೇ ಯಾವಾಗಲು ತೋರಿಸ್ಕೊಳ್ಳೋದು ನನಗೆ ಎರಡು ಮೂರು ದಿನಗಳಿಂದ ತುಂಬ ಸುಸ್ತಾಗ್ತಾಯಿದೆ ಊಟ ತಿನ್ನೋಕೆ ಆಗ್ತಾಯಿಲ್ಲ ಕುತ್ಕೊಳೋದು ಎದ್ದೇಳಿದ್ರು ತುಂಬಾ ಸುಸ್ತಾಗ್ತಾಯಿದೆ ಮೇಡಮ್ ಹಾಂ ಅದೇ ಮೇಡಮ್ ತುಂಬಾ ಸುಸ್ತಿದೆ ತಲೆ ಹೌದು ತಲೆ ಸುತ್ತತ್ತೆ ಎದ್ದೇಳೋದಿಕ್ಕೆ ಆಗೋದಿಲ್ಲ ಹೌದು ಎದ್ದೇಳೋದಿಕ್ಕೆ ಆಗೊಲ್ಲ ಓಡಾಡೋದಿಕ್ಕೆ ಆಗೋದಿಲ್ಲ ಊಟ ತಿನ್ನೋದಕ್ಕೆ ಆಗಲ್ಲ ಬೇರೆ ಎಲ್ಲು ತೋರಿಸಿಲ್ಲ ಮೇಡಮ್ ಒಂದು ಸ್ ಟೈಮ್ ನಿಮ್ಮತ್ರನೆ ತೋರಿಸಿದ್ವಿ ನಾವು ಅದಕ್ಕೋಸ್ಕರನೇ ನಿಮಗೆ ಕಾಲ್ ಮಾಡಿದ್ದೀವಿ ಎಲ್ಲೂ ತೋರಿಸಿಲ್ಲ ಮೇಡಮ್ ಲಾಸ್ಟ್ ಟೈಮ್ ಬಂದಾಗ ತೋರಿಸಿದ್ದೆ ಆವಾಗ ಒನ್ ಟ್ವೆಂಟಿ ಇತ್ತು

ಇಲ್ಲ ಮೇಡಮ್ ಇಲ್ಲ ಮೇಡಮ್ ಮತ್ತೆ ನಿನ್ನೆ ಒಂದು ಗೌರ್ಮೆಂಟ್ ಆಸ್ಪೆಟಲಲ್ಲಿ ತೋರಿಸ್ದೆ ಅಲ್ಲಿ ಒನ್ನ ಫಾರ್ಟಿ ಒನ್ ಫಿಫ್ಟಿ ಆ ರೇಂಜಲ್ಲಿ ಇದೆ

ಮತ್ತೆ ಏನು ಮಾಡ್ಬೋದು ಮೇಡಮ್ ಈಗ ನಾವು

ಹಾಂ ಮತ್ತೆ

ಹಾಂ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಇನ್ನೊಂದು ಸರಿ ಅಡ್ರಸ್ ಹೇಳಿ ಮೇಡಮ್ ಹಾಂ ಮೇಡಮ್ ಹೋ ಓಕೆ ಮೇಡಮ್ ಯಾವ ಟೈಮಿಗೆ ಸಿಗ್ತೀರಾ ಮೇಡಮ್ ನೀವು

ಹಾಂ ಮೇಡಮ್ ಹಾಂ ಓಕೆ

ಹಾಂ ಮೇಡಮ್ ಹಾಂ ಮೇಡಮ್ ಮೇಡಮ್ ತರ್ಟಿ ಏಯ್ಟ್ ಮೇಡಮ್ ಏನಿಲ್ಲ ಮೇಡಮ್ ಅಂಥ ಟೆನ್ಶನ್ ಏನಿಲ್ಲ ಹೌದಾ ಮೇಡಮ್ ಈಗ ಅರ್ಜೆಂಟಿಗೆ ಈಗ ಮನೇಲಿ ಏನು ಮಾಡ್ಬೋದು ಯಾವ ಟ್ರೀಟ್ಮೆಂಟ್ ತಗೋಬೋದು

ಹಾಂ ಮೇಡಮ್ ಹಾಂ ಮೇಡಮ್ ಇಲ್ಲ ಮೇಡಮ್ ಶುಗರ್ ಏನಿಲ್ಲ

ಹಾಂ ಮೇಡಮ್ ಹಾಂ ಮೇಡಮ್ ಎಷ್ಟ್ ಹಾಂ ಮೇಡಮ್ ಎಷ್ಟು ದಿನಗಳು ತಗೋಬೇಕಾಗುತ್ತೆ ಮೇಡಮ್

ಹಾಂ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಹಾಂ ಓಕೆ ಮೇಡಮ್ ನಾನು ಮಾರ್ನಿಂಗ್ ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ ಮೇಡಮ್ ಯಾವ ಟೈಮಿಗೆ ಸಿಗ್ತೀರಾ ಏನು ಎಷ್ಟು ಹೊತ್ತಿಗೆ ಅಂದ್ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಮೇಡಮ್ ನಿಮಗೆ ಓಕೆ ಮೇಡಮ್ ಆಯಿತು ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಮೇಡಮ್